ಹಲೋ ಹೌದೌದೌದೌದೌದೌದು ಹಾಂ ಗೋಕರ್ಣಕ್ಕೆ ಮಾಬಲೇಶ್ವರ ಟೆಂಪಲ್ಲಿಗೆ ಸರಿ ಸರಿ ಹಾಂ ಅದು ಎಲ್ಲ ಯಾವುದು ಗಾಡಿ ಹೇಳ್ತೀರಾ ಮರ್ಸಿಡಿಸ್ ಇದೆ ಬಿ ಎಮ್ ಡಬ್ಲ್ಯು ಇದೆ ಇದೆ ಇದೆ ಎಲ್ಲ ಗಾಡಿ ಎಲ್ಲ ಥರದ ಗಾಡಿಗಳು ಎಷ್ಟು ಜನ ಹೋಗುವವ್ರ್ ನೀವು ಹಾಂ ಸರಿ ಸರಿ ಸರಿ ಅಲ್ಲಿ ಹೋಗಿ ಎಷ್ಟು ಟೈಮ್ವರೆಗೆ ನಿಮಗೆ ಕೆಲಸ ಉಂಟು ಒನ್ ಡೇಗೆ ಒನ್ ಡೇ ಬಗ್ಗೆ ಬೇಕು ಅದು ಆಯಿತು ಸರಿ ಸರಿ ಸರಿ

ಹಾಂ ವಿತ್ ಏ ಸಿನೇ ಬೇಕಾದಾಗ ಪರ್ ಡೇ ತ್ರೀ ಅ ತ್ರೀ ತ್ರೀ ತೌಸಂಡ್ ಆಗುತ್ತೆ ಏ ಅಲ್ಲಿ ಗೋಕರ್ಣಕ್ಕೆ ಮಾಬಲೇಶ್ವರ ತಿರ್ಗ್ಕೊಂಡು ಬರಲಿಕ್ಕೆ ಮಾತ್ರ ಮತ್ತೆ ಬೇರೆ ಕಡೆ ಹೋಗೋದಿದ್ರೆ ಕೆಲವೊಮ್ಮೆ ನಮಗೆ ಅಷ್ಟು ತ್ರೀ ತೌಸಂಡ್ ಪರ್ ಡೇ ಆಗುವಂಥದ್ದು ಇದಿದ್ರೆ ಆಯಿತು ನಿಮಗೆ ಬೆಳಿಗ್ಗೆ ತಗೊಂಡು ಸಂಜೆ ಹತ್ತು ಗಂಟೆವರೆಗೆ ಬಿಟ್ಟುಕೊಡ್ಬೇಕು ನೀವು ಗಾಡಿ ಹಾಂ ಅದನ್ನ ನೀವು ಹೋಗೋದಿದ್ರೆ ನೀವು ಅದು ಹತ್ತು ಗಂಟೆ ಒಳಗೆ ಮುಗಿಸ್ಕೊಳ್ಬೇಕು ಹೌದು ಒಮ್ಮೆ ಇಲ್ಲದಿದ್ದರೆ ಅದನ್ನು ನೀವು ನೀವು ಟೈಮ್ ತೆಗೆದ್ರೆ ಅದು ಚಾರ್ಜಸ್ ಎಲ್ಲ ಬೇರೆ ಆಗ್ಬಿಡ್ತದೆ ಅದು ಅಂದರೆ ಅವ ಹತ್ತು ಗಂಟೆವರೆಗೆ ಮಾತ್ರ ನಮ್ಮದು ಗಾಡಿ ಹೌದು ಅಂದ್ರೆ ಯಾಕೇಂದ್ರೆ ನ ಇಲ್ಲ ಇಲ್ಲ ಅವ ಅದಕ್ಕೆಲ್ಲ ನಮ್ಗೆ ಏನು ಅವ ಅದಕ್ಕೆಲ್ಲ ಅವರೆಲ್ಲ ಅವ್ರ ಹೆಂಡ್ತಿ ಮಕ್ಕಳೆಲ್ಲ ಇದೆ ಅವರು ಎಲ್ಲೂ ರಾತ್ರಿ ಹಾಲ್ಟಿಂಗ್ ಬೀಲ್ಟಿಂಗ್ ಏನಿಲ್ಲ ಅವ ಜಸ್ಟ್ ನಮ್ದು ಇಷ್ಟೇ ಜಾ ತ ಇದನ್ನು ಕೆಲಸ ಮಾಡ್ತಾನವನು ಹಾಲ್ಟಿಂಗ್ ಬೀಲ್ಟಿಂಗ್ ಏನು ಕೆಲಸ ಮಾಡೋದಿಲ್ಲ ಇಲ್ಲ ನಿಮ್ಮ ನಮ್ಮ ಗಾಡಿ ಅದನ್ನು ಇಷ್ಟು ಅಮೌಂಟಿಂದು ನಿಮಗೆ ನಾವು ಕೊಡ್ಲಿಕ್ಕೆ ತಯಾರಿಲ್ಲ ಯಾಕೇಂತ್ಹೇಳಿದ್ರೆ ಗಾಡಿ ಕೊಡುವಾಗ ಏನಾದರೂ ಆಕ್ಸಿಡೆಂಟ್ ಆಯಿತು ಏನಾದರೂ ಆದರೆ ಅದಕ್ಕೆ ನಿಮ್ಮ ಹತ್ರ ನಾವು ಏನು ರಿಕವರಿ ಮಾಡಿಕೊಳ್ಬೇಕು ಅದೆಲ್ಲ ಕ ಸಮಸ್ಯೆಗಳು ಇದ್ದಾವೆ ಅದಕ್ಕೆ ನಾವು ನಮ್ಮದೇ ಟ್ರಾವೆಲ್ ನಡೆಸ್ತೇನೆ ಹೊರ್ತಾಗಿ ನಿಮಗೆ ನಿಮ್ಮ ಹತ್ರ ನಾವು ಗಾಡಿ ಕೊಡೋದೇ ಇಲ್ಲ ಅದು ಹೌದು ಹೌದು ಬೇಕಾದ್ರೆ ಏನಾದರೂ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳುವ ಬೇಕಾದರೆ ನೀವು ಇದು ಮಾಡಿದರೆ ನಾವು ಅಡ್ಜಸ್ಟಮೆಂಟ್ ಮಾಡ್ಕೊಂಡು ಸ್ವಲ್ಪ ಹೆಚ್ಚೂಕಡಿಮೆ ಆದರೂ ಕೂಡ ಮಾತಾಡ್ಕೊಂಡು ನಾವು ಕೊಡಬಹುದು ಅಡ್ಡಿಲ್ಲ ಸರಿ ಸರಿ ಸರಿ